ನಾನು ನಾನು ಮನೆಯಲ್ಲಿ ಇಲ್ಲದಾಗ ಮನೆಯು ನನ್ನ ಹೆಂಡತಿ ಇದ್ದಾಳೆ ಒಬ್ಬಳು ಒಬ್ಬಳೇ ಇರುವುದು ತೊಂದರೆಯಿಲ್ಲ ಅವಳು ನೀರು ಹಾಕ್ತಾಳೆ ಅದನ್ನು ಪೋಷಿಸಿ ಅದರದ್ದು ಥರ ಅದರಲ್ಲೆಲ್ಲ ಕಪ್ಪಾದ ಎಲೆಗಳನ್ನು ತೆಗೆದು ಬಿಸಾಡಿ ಮತ್ತೆ ಅದರ ಬುಡಕ್ಕೆಲ್ಲ ನೀರು ಹಾಕಿ ಸ್ವಲ್ಪ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಎಲ್ಲಿ ಎಲ್ಲಿಂದ ತಂದು ಹಾಕಿ ಗಿಡವನ್ನು ಬೆಳೆಸ್ತಾಳೆ ತೊಂದರೆಯಿಲ್ಲ ನಾನು ಇಲ್ಲದಿದ್ದರು ಅವು ಅದು ಅದಕ್ಕೆ ನೀರೆಲ್ಲ ಹಾಕಿ ಸ್ವಚ್ಛ ಮಾಡಿ ಇಡ್ತಾಳೆ ಅದರ ಬದಿಯನ್ನೆಲ್ಲ ಗುಡಿಸಿ ಅದಕ್ಕೆ ಕಸ ಗಿಸ ಕಡ್ಡಿ ಎಲ್ಲವೂ ಇಲ್ಲದ ಹಾಗೆ ಮಾಡಿ ಬಿಡ್ತಾಳೆ ಮತ್ತು ಕೆಲವು ಸಲ ಸಿಟ್ಟು ಬಂದರೆ ಅದನ್ನು ಹರಿದು ಬಿಸಾಕ್ತಾಳೆ ಅದಂದರೆ ಸಿಟ್ಟಿನಲ್ಲಿ ಅಲ್ಲ ಅದು ಎಲೆ ಅದು ಬಾಡಿ ಹೋದರೆ ಅದನ್ನು ಪೊಲ್ತದ್ದನ್ನು ಸಿಟ್ಟಿನಿಂದ ಬಿಸಾಡುವುದು ಅದು ಅಂದರೆ ಅವ್ರದ್ದು ಒಂದು ಅಭ್ಯಾಸ ಆದರೆ ನಾನು ಬಂದು ನೋಡ್ತೇನೆ ಅದನ್ನು ನೋಡಿ ಮತ್ತೆ ಅದನ್ನು ಪುನಃ ತಂದು ನೆಟ್ಟು ಅದಕ್ಕೆ ನೀರೆಲ್ಲ ಹಾಕಿ ಬೆಳೆಸಿ ಅವಳಿಗೆ ತೋರಿಸಿ ಕೊಡ್ತೇನೆ ಅದು ನಮ್ಮ ಕೆಪಾಸಿಟಿ ಅದು ಅಂದರೆ ಅದರಲ್ಲಿ ಉಂಟು ಅಂದರೆ ಏನು ಉಂಟು ಅದೊಂದು ನಮ್ಮದೊಂದು ಇದು ಅವಳಿಗೆ ಸಿಟ್ಟು ಬರುವುದು ಹೇಗೆ ಅಂದರೆ ಅದು ನಾನು ನೆಟ್ಟಿದ್ದೇನೆ ಅದು ಜುವಾಗಿ ಹಾಕ್ತಾ ಹಾಕ್ತಾ ಇರ್ತದೆ ಅದು ಜುವ ಆಗ್ತದೆ ಜುವ ಜುವ ಆದರೆ ಅದು ಕೆಲವು ಸಲ ಎಲೆ ಅದರಲ್ಲಿ ಕೆಳಗೆ ಬೀಳ್ತದೆ ಉದುರ್ತದೆ ಅದಕ್ಕೆ ಅವಳು ಅದು ತೆಗ್ದು ಬಿಸಾಕು ಹಾಗೆ ನಾನು ಅದನ್ನು ಶ್ಯೇ ಅದು ಎಲೆ ಆಗ್ತಾ ಉಂಟಲ್ಲ ಯಾಕೆ ಬಿಸಾಡೋದು ಅಂತ ಇನ್ನೊಂದು ತಂದು ಅಲ್ಲಿಗೆ ನೆಟ್ಟು ಬಿಡ್ತೇನೆ ಮತ್ತು ಅವರಿಗೆ ವಿಶ್ವಾಸ ಬರ್ತದೆ ಅದಕ್ಕೆ ನೀರೆಲ್ಲ ಹಾಕ್ತಾಯಿರ್ತಾಳೆ ನಾನು ಇಲ್ಲದಿದ್ದರೂ ಅದಕ್ಕೆ ನೀರು ಖಂಡಿತ ಹಾಕ್ತಾಳೆ ತೊಂದರೆಯಿಲ್ಲ ಮತ್ತು ಎಲ್ಲ ಎಲ್ಲ ನಾನು ಇಲ್ಲಿ ಬೇಕಂತಲೇಯಿಲ್ಲ ಅದೆಲ್ಲ ಕರೆಕ್ಟ್ ಮಾಡಿ ಸುತ್ತ ಮನೆಯ ಸುತ್ತ ಹೋಗಿ ಹೂವೆಲ್ಲ ಹೂ ಗಿಡಗಳನ್ನೆಲ್ಲ ತೆಗೆದು ಅದು ಹೂವು ಮೊಗ್ಗೆ ಮೊಗ್ಗನ್ನು ತೆಗೆದು ಕಟ್ಟಿ ದೇವರಿಗೆ ಹಾಕ್ತಾಳೆ ಮತ್ತೆ ಬೇರೆಯವರಿಗೂ ಕೊಟ್ಬಿಡ್ತಾಳೆ ಹಣೆ ಕರ್ ಹಣಕ್ಕಲ್ಲ ಗುಣಕ್ಕಾಗಿ ಅವ್ರು ಕೇಳಿದರೆ ಕೊಡುವುದು ಅಷ್ಟೇ ಮತ್ತು ಈ ಲಕ್ಷ್ಮಣ್ ಫಲ ಅದ್ರದನ್ನು ನ ತೊಂದರೆಯಿಲ್ಲ ಅವು ಬಂದರೆ ನಿಮಗೆ ಬೇಕಾದರೆ ನೀವು ಕೊಟ್ಟು ಕೊಯ್ದು ಕೊಂಡು ಹೋಗಿ ಅಂತ ಹೇಳೋದು ನಾನು ಕೊಯ್ಯೋಕೆ ನನಗೆ ಆಗುವುದಿಲ್ಲ ಸ್ವಲ್ಪ ಮೇಲೆ ಹೋದರೆ ಮೇಲೆ ಹೋಗ್ತೇನೆ ಮರಕ್ಕೆ ಮರಕ್ಕೆ ಹೋದರೆ ಕಿಳಿ ಇಳಿಯಲಿಕ್ಕೆ ಆಗುವುದಿಲ್ಲ ಆದರೆ ಅವ್ಳು ಬಂದರೆ ಚಯರೆಲ್ಲ ಇಟ್ಟು ಕೆಳಗೆ ಇಳಿಸ್ತಾಳೆ ಅದಕ್ಕಾಗಿಯೇ ಹೆಂಡತಿ ಬೇಕು ಅಂತ ಹೇಳುವುದು ನಾನು ಅಷ್ಟೇ ಮತ್ತೆ ನಾನು ಹೇಳಿದ್ದು ಸುಳ್ಳಲ್ಲ ನಡೆದದ್ದನ್ನೇ ಹೇಳುವುದು ಮತ್ತೆ ಲಕ್ಷ್ಮಣ ಫಲದ್ದು ಈ ಇದರದ್ದು ಏನು ರಾಮಫಲ ಲಕ್ಷ್ಮಣ್ ಫಲ ಅದೆಲ್ಲ ಕೊಯ್ದು ನಾನು ಇಲ್ಲದಿದ್ದರೂ ಬೇರೆಯವರಿಗೆ ಕೊಟ್ಟು ಬಿಡ್ತಾಳೆ ತೊಂದರೆಯಿಲ್ಲ ಹಣಕ್ಕಾಗಿ ಅಲ್ಲ ಅವ್ರು ಕೇಳಿದರೆ ಕೊಡುವುದು ಅಷ್ಟೇ ಅಂದರೆ ಲ ನೀವು ಎಲ್ಲರೂ ಲಕ್ಷ್ಮಣ ಫಲವನ್ನು ನೆಡಬೇಕು ನಾನು ಬೇಕಾದರೆ ಇಲ್ಲಿ ಕೆಲವರಿಗೆ ಒಂದು ನಾಲ್ಕೈದು ಜನಕ್ಕೆ ಗಿಡವನ್ನು ಕೊಡ್ಬೋದು ಗಿಡ ಉಂಟು ನನ್ನ ಹತ್ತಿರ ಓಡಿ ನೆಡಿರಿ ನೆಟ್ಟು ಅದು ಬೆಳೆದು ಎಲ್ಲರಿಗೂ ಔಷಧಿಯ ಗುಣ ಉನ್ ದ ಅದು ಗಿಡ ಅದು ಭಾರಿ ಅದು ಎಲೆಯಿಂದ ಕಷಾಯ ಮಾಡಿ ಕುಡಿದರೆ ಭಾರಿ ಉತ್ತಮ ಅಂದರೆ ಈ ಕ್ಯಾನ್ಸರ್ನಂತಹ ರೋಗಗಳನ್ನು ಬಾರದ ಹಾಗೆ ತಡೀತದೆ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗುತ್ತದೆ ಅದರಲ್ಲಿ ಅದನ್ನು ನಾವು ಎಲೆಯನ್ನು ಜಗಿದು ತಿಂದರೂ ರೋಗ ನಿರೋಧ ಶಕ್ತಿ ಉತ್ಪತ್ತಿ ಆಗ್ತದೆ ಅಂಥ ಗಿಡ ಅದು ಅದಕ್ಕೆ ಲಕ್ಷ್ಮಣ ಫಲ ಅಂತ ಹೇಳುವುದು ಮತ್ತು ನಾನೇ ಯಾವಾಗಲೂ ಬೇಕಂತಿಲ್ಲ ಅವಳು ನಮ್ಮ ಹೆಂಡತಿ ಇಲ್ಲ ಬಂದರೆ ಕೇಳಿದರೆ ಕೊಟ್ಬಿಡ್ತಾಳೆ ಅಂತ ಅಂತ ಒಳ್ಳೆದು ಈ ಕಲ್ಲಿಗೆ ಎಲ್ಲ ನೀರು ಹಾಕಬೇಕು ಅಂತಾರೆ ತನ್ನಷ್ಟಕ್ಕೆ ತನ್ನಷ್ಟಕ್ಕೆ ಬೆಳೆದು ಇದಾಗ್ತದೆ ನೆಟ್ಟರೆ ಅದು ಸರಿ ಅದಕ್ಕೆ ನೀರು ಬೇಕಂತಿಲ್ಲ ನೀರಿದ್ದರೆ ಒಳ್ಳೆಯದಾಗ್ತದೆ ಬಿಡು ಮರದ ಹಾಗೆಯೇ ಆಗ್ತದೆ ಅದು ಒಳ್ಳೆಯದು ಅಂದು ಎಲ್ಲದಕ್ಕೂ ಉತ್ತಮ ಆ ಬಿಸ ಮುಂಗುಳಿ ಅದಕ್ಕೆ ನೀರು ಹಾಕ್ಬೇಕಂತಿಲ್ಲ ಬೇಲಿಗೆ ಬಿದ್ದ ನೀರನ್ನು ಅದೇ ತಿಂತದೆ ತೊಂದರೆಯಿಲ್ಲ ಅದೇ ಕುಡಿದು ಬಿಡ್ತದೆ ಈ ಅದು ನೀವು ಸಹ ಬಿಸ ಮುಂಗುಲಿಯನ್ನು ನಾಲ್ಕು ಬದಿಯಲ್ಲಿ ನೆಟ್ಟರೆ ನಿಮ್ಮ ಮನೆಗೆ ವಿಶು ವಿಷಜಂತು ಬರುವುದಿಲ್ಲ ಅದು ಗ್ಯಾರಂಟಿ ನಾನು ಹೇಳ್ತೇನೆ ಮತ್ತೆ ಆದರೆ ವಿಷಜಂತಿನದ್ದು ಭಾದೆಯು ನಮಗೆ ಇರುವುದಿಲ್ಲ ಯಾರಾದರೂ ಹೇಳ್ತಾರೆ ನಿನಗೆ ಈ ಗಿಡಗಳ್ನ ಯಾಕೆ ನೆಡ್ತೇವೆ ಅಂತ ಅದು ಅಂದರೆ ಈ ನಾಗಬೀದಿ ಅಂತ ಹೇಳ್ತಾರೆ ಆ ನಾಗಬೀದಿಯನ್ನು ತೆಗೆದು ಬಿಡ್ತದೆ ಅದು ಅಂತಹ ಗಿಡ ಅದು ಬಿಸ ಮುಂಗುಲಿ ಅಂತ ಮತ್ತೊಂದು ಉಂಟು ಅದರದ್ದು ಹೆಸರು ನಾವು ಈ ಚೌತಿಯ ಹಬ್ಬಕ್ಕೆಲ್ಲ ಅದು ಗಿಡಕ್ಕೆ ಇಡ್ತೇವೆ ಅದೊಂದು ಪರಿಮಳದ ಹೂವು ಅದನ್ನು ನಾವು ಬೇಲಿಯಲ್ಲಿ ನೆಟ್ಟರೂ ಅದು ಸಹ ಈ ವಿಷಜಂತವನ್ನು ಬರದಾಗೆ ಮಾಡ್ತದೆ ಸರ್ಪವನ್ನು ಬರದ ಹಾಗೆ ಮಾಡ್ತದೆ ಅಂತಹ ಎಲೆ ಅದು ಅದನ್ನು ನಾವು ಎಲ್ಲರೂ ಬೆಳೆಸಿದರೆ ನಮ್ಮ ದಿಶ್ ದೇಶವು ತುಂಬ ಉತ್ತಮವಾಗ್ತದೆ ಅದು ನಾವು ಕಲಿಯುವಂತಹದ್ದು ಒಂದು ವಿಷಯ ನಾವು ಒಳ್ಳೆಯದಾದ್ರೆ ನೀವು ಒಳ್ಳೆಯದಾಗ್ತೀರಿ ಖಂಡಿತ ಓಂ ಶಕ್ತಿ